ಹಾಂ ಹಾಂ ಹೌದು ಹೌದು ಹೇಳಿ ಹಾಂ ಹಾಂ ನಿಮ್ಗೆ ಚೆಂಡು ಹೂ ಬೇಕಿತ್ತಾ ಇದು ಒಂದು ಕೆಜಿ ಚೆಂಡು ಹೂವಕ್ಕೆ ಮುನ್ನೂರು ಐವತ್ತು ರೂಪಾಯಿ ಹೌದ್ ಹೌದ್

ಎಲ್ಲಿ ಸಿಗುದಿಲ್ಲ ಹಾಗಾಗಿ ಸ್ವಲ್ಪ ಈಗ ಏನು ಒಂದು ವಾರದಿಂದ ಸ್ವಲ್ಪ ರೇಟೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಆ ಆ ಹೌದು ಅಲ್ಲಾ ನಿಮಗೆ ಎಷ್ಟು ಎಷ್ಟು ಬೇಕಿತ್ತು ಒಂದು ಮಾರಿಗೆ ನಾವು ಏಳ್ನೂರ ವರೆಗೆ ತಗೊಳ್ತೇವೆ

ಅಲ್ಲ ಕಮ್ಮಿ ಮಾಡುವಾ ನಿಮಗೆ ಆಯ್ತು ಅದು ಮತ್ತು ನೋಡುವಾ ನಿಮಗೆ ಎಷ್ಟು ಬೇಕು ಏನು ಯಾವ ಹೂ ಎಷ್ಟು ಬೇಕಂತೆಲ್ಲಲ್ಲ ನಮಗೆ ಲಿಸ್ಟ್ ಕೊಡಿ ನಾವು ರೆಡಿ ಮಾಡಿ ಇಡುವಾ ಇಲ್ಲ ಇಲ್ಲ ನಮ್ಮದು ಡೆಕೊರೇಷನೆಲ್ಲ ಇಲ್ಲ ಹೂ ಹೂವು ಎಷ್ಟು ಬೇಕು ಅದೆಲ್ಲ ನಾವು ಸಪ್ಲೈ ಮಾಡ್ತಿವಿ ಬೇಕಿದರೆ ಮನೆಗೆ ತಲುಪಿಸ್ತೇವೆ ನಿಮಗೆ ಬೇಕಿದರೆ ಹೌದು ಅಂದು ಈಗಲೇ ಬೇಡ ನಾನು ನಿಮಗೆ ಯಾವ ದಿನಕ್ಕೆ ಬೇಕು ಎಷ್ಟು ಗಂಟೆಗೆ ಬೇಕು ಹೇಳಿ ನಾವು ನಮ್ಮ ಹುಡುಗನನ್ನ ಕಳಿಸ್ತೇನೆ ಹೂವಿನೊಟ್ಟಿಗೆ ಹೂವಿನದ್ದು ಎಷ್ಟು ಆಗ್ತದೆ ಮತ್ತು ನಮ್ಮದೊಂದು ಒಂದು ಡೆಲಿವರಿ ಚಾರ್ಜ್ ಒಂದು ನೂರರಿಂದ ನೂರು ಐವತ್ತು ಆಗ್ತದೆ ಕಿಲೋಮೀಟ್ರ್ ಮೇಲೆ ಡಿಪೆಂಡಾಗಿ ಅದು ನಮ್ಮ ಹುಡುಗನ ಹತ್ರ ಏನು ಕ್ಯಾಶ್ ಕೊಟ್ರೆ ಆಯಿತು ಹೌದ್ ಡೆಲಿವರಿ ಚಾರ್ಜ್ ಕೊಡಬೇಕಲ್ಲ ಬರ್ತೇವಲ್ಲ ನಾವು ಅಲ್ಲಿಂದ ಇಲ್ಲದಿದ್ದರೆ ನೀವೇ ಬಂದು ಕೊಂಡೋಗಿ ಡೆಲಿವರಿ ಚಾರ್ಜ್ ಇಲ್ಲ ಆಗ ಹಾಂ ಹೌದು ಹೌದು ಚೆ ನಾವು ಹೂವಲ್ಲಿ ಕಡಿಮೆ ಮಾಡಿದ್ದೇನಲ್ಲ ನಿಮಗೆ ಹೂವಲ್ಲಿ ಕಡಿಮೆ ಮಾಡಿದ್ದೇನಲ್ಲ ಆ ಆಯಿತು ಸರಿ ಹಾಂ ನೀವಲ್ಲ ಅದು ಡೆಲ್ವರಿ ಚಾರ್ಜ್ ಬಿಡುವ ನಿಮಗೆ ವಾಟ್ಸ್ಆ್ಯಪ್ ಅಲ್ಲಿ ಯಾವ ಡೇಟ್ ಫೈನಲ್ ಅಂತ ಕಳಿಸಿ ನಾನು ನಿಮಗೆ ಆ ಡೇಟ್ಗೆ ಕಳಿಸಿ ಕೊಡ್ತೇನೆ ಸರಿ ಸರಿ ಆಯ್ತು